ಮೊದಲಿಗೆ ನಾನು ಸ್ಯಾಮ್ಸಂಗ್ ಟಿ ವಿನ ನಲವತ್ತು ಸಾವಿರ ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ ತಗೊಂಡೋಗಿ ಮನೆಗೆ ಹಾಕಿದೆ ಆ ಟಿ ವಿ ಹಾಕಿರೋದ್ರಿಂದ ಮನೆಯಲ್ಲಿ ಒಳ್ಳೆದು ಯಾವುದೂ ನಮಗೆ ಯೂಸ್ ಆಗ್ತಿಲ್ಲ ತುಂಬ ಎಫ್ ಎಕೋ ಸೌಂಡ್ ಬರತ್ತೆ ಟಿ ವಿಯಲ್ಲಿ ಮತ್ತು ಸೌಂಡು ವಿಪರೀತ ಸೌಂಡ್ ಬರತ್ತೆ ವಾಲ್ಯೂಮನ್ನು ಸ್ವಲ್ಪ ಕಡಿಮೆ ಮಾಡೋಕಾಗ್ತಿಲ್ಲ ಮತ್ತು ಮಕ್ಕಳೂ ಸಹ ಓದ್ಲಿಕ್ಕೂ ಕಷ್ಟ ಆಗ್ತಾ ಇದೆ ಅವ್ರೂ ಅಷ್ಟೇ ಯಾವಾಗ್ಲೂ ಟಿ ವಿನಲ್ಲಿ ಗೇಮ್ಸ್ ಇಟ್ಕೊಳ್ಬೇಕು ಟಿ ವಿ ಮುಂದೆ ಸಾಂಗ್ಸ್ ಕೇಳಬೇಕು ಅಂತಾನೆ ನೋಡ್ತಿರ್ತಾರೆ ಆದ್ದರಿಂದ ನಮಗೆ ಟಿ ವಿಯಿಂದ ತುಂಬಾ ಡಿಸ್ಟರ್ಬ್ ಆಗ್ತಿದೆ ಮಕ್ಳು ಓದೋದಕ್ಕೂ ಸಡ ಕಷ್ಟ ಆಗ್ತಿದೆ ಇದ್ರ ಜೊತೆಗೆ ಆ ಟಿ ವಿ ಸೌಂಡು ಟಿ ವಿ ಸೌಂಡಿಂದ ಕೂಡ ನಮಗೆ ಹೆಲ್ತ್ ಕೂಡ ಇಶ್ಯೂ ಆಗ್ತಾಯಿದೆ ಯಾಕಂತಂದರೆ ಟಿ ವಿ ಜಾಸ್ತಿ ಸೌಂಡ್ ಇಟ್ಕೊಳ್ಳೋವಾಗ ವ್ಯಾಲುಮ್ ಇಟ್ಕೊಳ್ಳೋವಾಗ ತಲೆನೋವು ಬರ್ತಿದೆ ಜಾಸ್ತಿ ಅದರಿಂದ ನಮಗೆ ಹೆಲ್ತ್ ಇಶ್ಯೂನೂ ಆಗ್ತಿದೆ ಆಗ ನಾವು ಡಾಕ್ಟ್ರನ್ನ ಕನ್ಸಿಡರ್ ಮಾಡುವಾಗ ಟಿ ವಿನ ನೋಡೋದು ಒಂದು ಸ್ವಲ್ಪ ನೀವು ಹವಾಯ್ಡ್ ಮಾಡಿ ವಾಲ್ಯೂಮನ್ನು ಸಹ ಕಡಿಮೆ ಇಟ್ಟುಕೊಳ್ಳಿ ಇಲ್ಲಾಂದರೆ ತಲೆನೋವು ಜಾಸ್ತಿ ಆಗುತ್ತೆ ಅಂತನೂ ಹೇಳಿದ್ರು ಟಿ ವಿ ಇಟ್ಕೊಂಡಿರೋದಕ್ಕೆ ಆಮೇಲೆ ಟಿ ವಿಯಿಂದ ನಾವೇನು ಮಾಡ್ತಿದ್ದೀವಿ ಅಂತಂದರೆ ಆ ಬೇರೆ ಬೇರೆ ಅನ್ವಾಂಟೆಡ್ಸ ಥಿಂಗ್ಸೆಲ್ಲ ತೋರಿಸ್ತಿರ್ತಾರೆ ಬೇರೆ ಬೇರೆದೆಲ್ಲ ಕೆಟ್ಟದ್ದೆಲ್ಲ ತೋರಿಸ್ತಿರ್ತಾರೆ ಆ ಮಕ್ಳೂ ಸಹ ಅದನ್ನ ನೋಡಿ ಅವ್ರ ಎಜುಕೇಶನ್ನೂ ಸಹ ತೊಂದರೆಯಾಗ್ತಿದೆ ಯಾಕಂದರೆ ಅವರು ಓದೋಂಥ ಟೈಮಲ್ಲಿ ಆ ಟಿ ವಿಸ್ ನೋಡಿದ್ದರಿಂದ ಅವ್ರ ಓದ್ಮೇಲೆ ಕೂಡ ಅಷ್ಟು ಗಮನ ಇರ್ತಾ ಇಲ್ಲ ಯಾವಾಗಲೂ ಟಿ ವಿ ಟಿ ವಿ ಅಂತಾನೆ ಟಿ ವಿ ಮುಂದೆ ಕೂತ್ಕೊಳ್ತಿರ್ತಾರೆ ಆ ಟಿ ವಿನ ಅಂದ್ರನ ಅವರು ಓದೋದಕ್ಕೂ ತೊಂದರೆ ಆಗ್ತಿದೆ ನಂತರ ಈ ಟಿ ವಿಯಿಂದ ಏನಾಗ್ತಿದೆ ಅಂತಂದರೆ ಮತ್ತೆ ಅಷ್ಟು ದುಡ್ಡು ನಲವತ್ತು ಸಾವಿರ ರೂಪಾಯಿ ಹಣ ಹಾಕಿ ನಾವು ಖರ್ಚು ಮಾಡಿ ಟಿ ವಿನ ಆ ಮಕ್ಳೇನ್ಮಾಡ್ತಿದ್ದಾರೆ ಅಂದರೆ ತುಂಬ ಏನೋ ಒಂದು ತಗೊಂಡು ಅದಿಕ್ಕೆ ಎಸ್ದಿದ್ದಾರೆ ಆ ಟಿ ವಿನೂ ಸ್ಕ್ರ್ಯಾಚ್ ಬಂದಿದೆ ಅದನ್ನು ನಾವು ಕಂಪ್ನಿ ಅವ್ರೇನ್ಮಾಡ್ತಾರೆ ಇಷ್ಟು ವರ್ಷ ಅಷ್ಟು ವರ್ಷ ವಾರಂಟಿ ಕೊಡ್ತೀವಿ ಗ್ಯಾರೆಂಟಿ ಕೊಡ್ತೀವಿ ಅಂತಾರೆ ಮತ್ತೆ ತಗೊಂಡೋಗಿ ತೋರ್ಸಿದ್ದಕ್ಕೆ ಹೇಳ್ತಾರೆ ಇಲ್ಲ ಸರ್ ಅದು ನೀವಾಗಿ ನೀವು ಅದನ್ನು ಇದು ಮಾಡಿರೋದಲ್ವಾ ಹಾಗಾಗಿ ನಾವು ಏನೂ ಮಾಡಕ್ಕೆ ಆಗೋದಿಲ್ಲ ತಗೊಂಡೋಗಿ ಬೇರೆ ಕಡೆ ತೋರಿಸಿ ಅಂತಾರೆ ಮತ್ತೆ ಟಿ ವಿನ ಎತ್ಕೊಂಡೋಗಿ ರಿಪೇರಿಗೆ ಹಾಕಿದ್ದಕ್ಕೆ ಡಿಸ್ಪ್ಲೇ ಹೋಗಿದೆ ಅಂತ ಹೇಳಿದ್ರು ಆ ಡಿಸ್ಪ್ಲೇ ಸರಿ ಎಷ್ಟಾಗಬೋದು ಏನು ಅಂತ ಕೇಳಿದಾಗ ಒಂದು ಮೂರು ನಾಲ್ಕು ಜನ ಮೂರು ನಾಲ್ಕು ಕಡೆ ತಗೊಂಡೋಗಿ ತೋರ್ಸಿದ್ದೀವಿ ಅವ್ರು ಹೇಳದ್ರು ಟಿ ವಿಗೆ ಏನಿಲ್ಲ ಅಂತಂದರೂ ಒಂದ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಡಿಸ್ಪ್ಲೇನೇ ಆಗತ್ತೆ ಆ ಡಿಸ್ಪ್ಲೇ ಹಾಕ್ಸ್ಕೊಂಡ್ರೂ ಸಹ ನಾವು ಒಂದು ಆರು ತಿಂಗಳಿನ ಗ್ಯಾರೆಂಟಿ ಕೊಡ್ತೀವಿ ಜಾಸ್ತಿ ಕೊಡೊಕ್ಕಾಗಲ್ಲ ಅಂದರು ನನಗೆ ತುಂಬಾ ಬೇಜಾರಾಯಿತು ಏನಕ್ಕೆ ಇಷ್ಟು ಬಂಡವಾಳ ನಲವತ್ತು ಸಾವಿರ ರೂಪಾಯಿ ಹಾಕಿ ಟಿ ವಿನ ಪರ್ಚೇಸ್ ಮಾಡಬೇಕಾಗಿತ್ತು ಇದ್ರಲ್ಲಿ ಏನಿದೆ ತುಂಬಾ ಇದರಿಂದ ನಮ್ಗೆ ತೊಂದರೆ ಆಗ್ತಿದ್ಯೇ ಹೊರ್ತು ಯಾವ್ದೂ ನಮಗೆ ಒಳ್ಳೆದಾಗ್ತಾ ಇಲ್ಲ ಟಿ ವಿಯಿಂದ ಅಟ್ ಲೀಸ್ಟ್ ನಲವತ್ತು ಸಾವಿರ ರೂಪಾಯಿ ಬಜೆಟನ್ನ ನಾವು ಹಾಕಬಾರ್ದಾಗಿತ್ತು ಅಂತ ಅನುಸ್ತು ಟಿ ವಿ ಬೇಕಿತ್ತು ಆದರೆ ಏನೊಂದು ಕಡಿಮೆ ಬಜೆಟಲ್ಲಿ ಹಾಕಿ ನಾನು ಟಿ ವಿನ ಪರ್ಚೇಸ್ ಮಾಡಬೇಕಾಗಿತ್ತು ಆದ್ದರಿಂದ ಟಿ ವಿ ಪರ್ಚೇಸ್ ಮಾಡಿದಕ್ಕೆ ನಾನು ಕಳ್ಕೊಂಡಿರೋದೇ ಜಾಸ್ತಿ ಲಾಸ್ ಆಗ್ತಿದೆ ಹೊರತು ಅದರಿಂದ ನನಗೇನು ಉಪಯೋಗ ಆಗ್ತಾ ಇಲ್ಲ ಟಿ ವಿಯಿಂದ ಹಾಗಾಗಿ ನಾನು ಟಿ ವಿ ಬಗ್ಗೆ ನನಗೆ ಒಂದು ಸ್ವಲ್ಪ ಬ್ಯಾಡ್ ಒಪೀನಿಯನ್ ಬಂದುಬಿಟ್ಟಿದೆ ಏನಕ್ಕಪ್ಪ ಈ ಟಿ ವಿ ಟಿ ವಿನೇ ನೀಡಿಲ್ಲ ಅಂತ ಅನ್ಸ್ಬಿಟ್ಟಿದೆ ನನಗೆ ಹಾಗಾಗಿ ನಾನು ಟಿ ವಿನ ಸ್ಟಾಪ್ ಮಾಡಬೇಕು ಅಂತನೂ ಅನ್ಕೊಂಡಿದೀನಿ